ಹಾಂ ಹೌದು ಹೇಳಿ ಸರಿ ಎಲ್ಲಿಂದ ಕರೆ ಮಾಡ್

ಏನು ಕೇಳಬೇಕಿತ್ತು ಅದರ ಬಗ್ಗೆ ನೀವು ಸಾಗರನೆನಾ ಇಲ್ಲಿ ಅಥವಾ ಸುತ್ತಮುತ್ತ ಹಳ್ಳಿ ಆಂ ಸರಿ ಹಾಂ ನೀವು ನಮ್ಮ ಬ್ಯಾಂಕ್ನಲ್ಲಿ ಖಾತೆ ತೆರಿಬೇಕಾದ್ರೆ ಒಂದು ಆನ್ಲೈನ್ ಮೂಲಕಾನೂ ತೆರೆಯಬೌದು ಅಥವಾ ಬ್ರಾಂಚ್ಗೆ ಹೋಗಿ ಭೇಟಿ ನೀಡಿ ಅಲ್ಲಿ ನಿಮಗೆ ಮಾಹಿತಿ ನೀಡ್ತಾರೆ ಅಲ್ಲೂ ತೆರೆಬೌದು ಆಂ ಅದು ಸದ್ಯಕ್ಕೆ ನಮ್ಮಲ್ಲಿ ಮಾಡಿಲ್ಲ ಇನ್ನು ಕೆಲವು ದಿನಗಳಲ್ಲಿ ಅದು ನಿಮಗೆ ಆಗತ್ತೆ ಸ್ವಲ್ಪ ಕಷ್ಟ ಆಗ್ಬೌದು ಆದರೆ ನೀವು ಆ ಬ್ರಾಂಚ್ಗೆ ನೀವು ಅಕಸ್ಮಾತ್ ಆನ್ಲೈನ್ ಮೂಲಕವೇ ವೆಬ್ಸೈಟ್ ಮೂಲಕ ತೆರೆಯುವುದಾದರೆ ಅಲ್ಲೆಲ್ಲ ರೀತಿಯ ಕೆಲವೊಂದು ಕೇಳತ್ತೆ ನಿಮಗೆ ಡಿಟೇಲ್ಸ್ಗಳು ಕೇಳತ್ತೆ ನೀವು ಆ ವೆಬ್ಸೈಟಿಗೆ ಹೋಗಿ ಅಲ್ಲಿ ಅಲ್ಲಿ ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕ ಈಮೇಲ್ ವಿಳಾಸ ಓಕೆ ಆಗಲಿ ಈ ಥರ ಮಾಹಿತಿ ನೀಡಬೇಕಾಗತ್ತೆ ಫಾರ್ಮನ್ನು ಭರ್ತಿ ಮಾಡಿದ ಮೇಲೆ ಬೇಕಾಗತ್ತೆ ಅದು ನಮ್ಮ ಬ್ಯಾಂಕ್ನವರು ಅದನ್ನ ಮುಂದೆ ತೆಗೆದ್ ತೆಗೆದ್ಕೊಂಡು ಹೋಗ್ತಾರೆ ಅದರ ಜೊತೆ ಬೇರೆ ಇನ್ನೂರು ರೂಪಾಯಿ ಆದರೂ ಇದು ಇರಲೇ ಬೇಕಾಗುತ್ತೆ ಇದು ನಿಮಗೇನಾ ಅಥವಾ ಇನ್ನು ಯಾರಿಗಾದರೂ ಬೇರೆಯವರಿಗೆ ಖಾತೆ ತೆ ತೆರೆಯೋದಾ ನಿಮ್ಮದು ಹಾಂ ಯಾಕಂದರೆ ಮಕ್ಕಳಿಗಾದ್ರೆ ನೂರು ರೂಪಾಯಿಂದಾನೂ ಆಗುತ್ತೆ ಹದಿನೇಳು ಹದಿನೆಂಟು ವರ್ಷ ಅಲ್ಲ ಹನ್ನೆರಡು ವರ್ಷಗಳ ಒಳಗಿನ ಮಕ್ ಮಕ್ಕಳಿಗಾದ್ರೆ ಆನ್ಲೈನ್ ಮೂಲಕ ಮತ್ತೆ ನೀವು ಕೆಲವೊಂದು ದಾಖಲೆ ಆಧಾರ್ ಕಾರ್ಡ್ ಆಗಲಿ ಅಥವಾ ಗುರುತು ಮತ್ತು ವಿಳಾಸ ಪುರಾವೆ ಆದರೆ ಪಾನ್ ಕಾರ್ಡ್ ಆಗ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು ಅಥವಾ ನೀವು ಪಾಸ್ಪೋರ್ಟ್ ಕೂಡ ಕೊಡ್ಬೋದು ನಿಮ್ಮ ಹತ್ತಿರ ಅಕಸ್ಮಾತ್ ಪಾನ್ ಕಾರ್ಡ್ ಇಲ್ಲ ಅಂದರೆ ನೀವು ನಮ್ಮ ಬ್ರಾಂಚ್ಗೆ ಭೇಟಿ ನೀಡಿ ಫಾರ್ಮ್ ಸಿಕ್ಸ್ಟೀನ್ ಅಂತ ಒಂದು ಅರ್ಜಿ ಸಿಗತ್ತೆ ಅದನ್ನು ಕೂಡ ಸಬ್ಮಿ ಮಾಡ್ಬೇ ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗಾದರೆ ಪರವಾಗಿಲ್ಲ ಅದನ್ನು ಅದಿದ್ರೆ ಒಳ್ಳೆಯದೇ ನಂತರ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ವ್ಯಾಸದ ಫೋಟೋ ಕೂಡ ಬೇಕಾಗುತ್ತೆ ನಮ್ಮ ಬ್ಯಾಂಕು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕುವರೆ ತನಕನೂ ಓಪನ್ ಇರುತ್ತೆ ನೀವು ಮಧ್ಯಾಹ್ನ ಕೂಡ ಬರ್ಬೋದು ಇಲ್ಲಿ ಇರ್ತಾರೆ ನಿಮಗೆ ಸಹಾಯ ಮಾಡೋಕ್ಕೆ ಆಂ ಆದರೆ ಎರಡನೇ ಮತ್ತು ನಾಲ್ಕನೇ ಶನಿವಾರ ನಮಗೆ ರಜೆ ಇರತ್ತೆ ಯಾರೂ ಇರೋದಿಲ್ಲ ಆದರೆ ಇವೆಲ್ಲ ಖಾತೆಗಳು ನಿಮಗೆ ಆದಷ್ಟು ಬೇಗ ದಾಖಲೆಗಳು ಕೂಡ ಇದ್ದರೆ ಆದಷ್ಟು ಬೇಗ ನಿಮಗೆ ಸಹಾಯ ಮಾಡೋಕ್ಕೆ ನಮಗೆ ಅನು ಹಾಂ ಖಂಡಿತ ಭೇಟಿ ನೀಡಿ ಹಾಂ ಹಾಂ ಮಾಡ್ಬೋದು ಇಲ್ಲಾಂದರೆ ನಿಮಗೆ ನಮ್ಮ ಬ್ಯಾಂಕಿನ ಸಹಾಯವಾ ಸಹಾಯಕ್ಕೆ ಒಂದು ಕರೆ ಮಾಡಲು ಮಾಡ್ಬೋದು ಹಾಂ ಏನಾದರೂ ಇದ್ದರೆ ಹೇಳಿ ನಮ್ಮ ಅಲ್ಲೆ ನಮ್ಮ ಬ್ಯಾಂಕಲ್ಲಿ ನಿಮಗೆ ಎಲ್ಲ ರೀತಿಯ ಸಹಾಯ ಕೂಡ ಸಿಗುತ್ತೆ ಬೇರೆ ಏನಾದರೂ ಇದ್ದರೆ ನಿಮಗೆ ಅವರು ಎಲ್ಲ ರೀತಿಯಿಂದಲೂ ನಿಮಗೆ ಸಹಾಯ ಮಾಡ್ತಾರೆ ಹಾಂ ಧನ್ಯವಾದ